ನಮ್ಮ ಭಾಗದಲ್ಲಿ ನಾವು ಕ್ರಿಕೆಟ್ ಆಗಿರ್ಬೋದು ಕಬಡ್ಡಿ ವಾಲಿಬಾಲ್ ಖೋ ಖೋ ತ್ರೊಬಾಲ್ ಸುಮಾರು ಐ ಜಂಪ್ ಲಾಂಗ್ ಜಂಪು ಎತ್ತರ ಜಿಗಿತ ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಗುಂಡು ಎಸೆತ ಸುಮಾರು ರೀತಿಯಾದ ಆಟಗಳನ್ನು ಆಡ್ತೇವೆ ಸೊ ಅದೆಲ್ಲ ಗ್ರಾಮೀಣ ಗ್ರಾ ಆಟಗಳನ್ನ ನಾವು ನೋಡಬೊದು ಈ ಲಗೋರಿಯಾಗಿರ್ಬೋದು ಕಣ್ಣಾಮುಚ್ಚಾಲೆಯಾಗಿರ್ಬೋದು ಕುಂಟಾಬಿಲ್ಲೆಯಾಗಿರ್ಬೋದು ಇನ್ನೂ ಇತರ ಗ್ರಾಮೀಣ ಆಟಗಳನ್ನು ನಾವು ನೋಡ್ಬೌದು ಈ ಥರ ಆಟಗಳನ್ನು ನಾವು ನಮ್ಮ ಒಂದು ಹಳ್ಳಿಗಳಲ್ಲಿ ಸುಮಾರು ಉ ಟ್ಟಿ ಹುಟ್ಟಿದ ಒಂದು ಒಂದು ಆರು ಏಳು ವರ್ಷಕ್ಕೆ ಇವು ಆಟಗಳನ್ನ ನಾವು ಪ್ರಾರಂಭಿಸ್ತೇವೆ ತದನಂತರ ಈ ಕ ಕಲೀತಾ ಕಲೀತಾ ಕಲೀತಾ ಈ ಶಾಲಾಕಾಲೇಜುಗಳಲ್ಲಿ ವಾಲಿಬಾಲ್ ಆಗಿರ್ಬೌದು ಖೋ ಖೋ ಆಗಿರ್ಬೌದು ಕಬಡ್ಡಿ ಆಗಿರ್ಬೌದು ಸುಮಾರು ರೀತಿಯ ಆಟಗಳನ್ನ ನಾವು ನೋಡೊದಾಗಿರ್ಬೌದು ಕಲಿಯೊದಾಗಿರ್ಬೌದು ನಾವು ಮಾಡ್ತಿರ್ತಕ್ಕಂಥದ್ದು ಅದೇ ರೀತಿ ನಮ್ಮ ದೇಶದಲ್ಲಿ ಅತ್ ಅತ್ ತುಂಬಾ ಫೇಮಸ್ ಅಂದರೆ ಪ್ರಸಿದ್ದ ಜನಸಾಮಾನ್ಯರಿಗೂ ತ್ ಗೊತ್ತಾಗ್ತಕ್ಕಂಥ ಆಟ ಅಂದರೆ ನಾವು ಇದು ಕ್ರಿಕೆಟಂತ ಅನ್ಬೌದು ತುಂಬಾ ಪ್ರಜೆ ಪ್ರಚಾರವನ್ನು ಪಡೆದಿರ್ಕಂಥದ್ದು ಆಟ ಅಂದರೆ ಕ್ರಿಕೆಟ್ ತದೆ ಅದೇ ತದನಂತರದಲ್ಲಿ ನಾವು ಇವಾಗ ನೊಡ್ಬೊದಾದರೆ ಇವಾಗ ಇವಾಗ ನಮ್ಮ ಒಂದು ಕಬಡ್ಡಿ ಪ್ರೊ ಕಬಡ್ಡಿ ಆಟಗಳ ಮುಖಾಂತರ ಅದಕ್ಕೆ ಕಬಡ್ಡಿ ಕೂಡ ಪ್ರತ್ ಜನಪ್ರಿಯವಾಗ್ತಕಂಥದ್ದು ಆಮೇಲೆ ವಾಲಿಬಾಲಾಗಿರ್ಬೌದು ಅದು ಕೂಡ ಒಲಂಪಿಕ್ಕಲ್ಲಿ ವಾಲಿಬಾಲಾಗಿರ್ಬೌದು ಮತ್ತು ಕಬಡ್ಡಿ ಗೆಮಗು ಒಲಂಪಿಕಲ್ಲಿ ನೋಡ ನೋಡ್ಬೌದು ಮತ್ತು ಈ ಮತ್ತು ಇನ್ನಿತರ ಆಟಗಳನ್ನು ನಾವು ನೊಡೋದಾದರೆ ಈ ನಮ್ಮ ಒಂದು ಭಾಗಗಳಲ್ಲಿ ತುಂಬಾ ಪ್ರಚಲಿತದಲ್ಲಿ ಅಂದರೆ ಮನೋರಂಜನ್ವಾಗಿ ಆಡ್ತಕ್ಕಂಥ ಗ್ಯಾ ಆಟ ಅಂದರೆ ಈ ವಾಲಿಬಾಲು ಕಬಡ್ಡಿ ಖೋ ಖೋ ಇಲ್ಲಿ ತುಂಬಾ ಒಂದು ಒಂದು ಕಾಂಪ್ಟೇಷನ್ ಅನ್ನೋ ಅನ್ನೋ ಒಂದು ಉದೇಶ್ದಲ್ಲಿ ನೊಡೊದಾದರೆ ಇವು ಪ್ರಮುಖವಾದ ಒಂದು ಆಟಗಳಾಗಿ ನಾವು ನೋಡ್ಬೌದು ಸೊ ನಾವು ನಮ್ಮದು ಒಂದು ನಾನು ಬಾ ನಾಟಕ್ದ ವಿದ್ಯಾರ್ಥಿಯಾಗಿರ್ಬೌದು ನಮ್ಮ ನಾಟಕ ಒಂದು ನಾಟಕದ ಕೆಲವು ಆಟಗಳನ್ನು ನಾವು ಆಡ್ತೀವಿ ಈ ರಂಗಾಟಗಳು ಅಂತೇಳಿ ಕರೀತೀವಿ ಈ ಮಾನ ನಮ್ಮ ಒಂದು ಏಕಾಗ್ರತೆಗಳನ್ನು ಸರಿಪಡಿಸ್ಲಿಕ್ಕೆ ಅಥವಾ ನಮ್ಮ ವಾಯ್ಸ್ ಎಕ್ಸ್ ಅಂದ್ರೆ ಅದು ಧ್ವನಿ ವ್ಯಾಯಾಮ ಮಾಡಲಿಕ್ಕೆ ದೇಹದ ವ್ಯಾಯಾಮ ಮಾಡಲಿಕ್ಕೆ ಕೆಲವೊಂದು ಆಟಗಳನ್ನು ನಾವು ಈ ರಂಗ ಆಟಗಳೆಂದೇಳಿ ಕರೀತೀವಿ ಅದೇ ರೀತಿಯಾಗಿ ನಮ್ಮ ಒಂದು ಭಾಗದಲ್ಲಿ ಈ ಒಂದು ಕಬಡ್ಡಿ ಆಗಿರ್ಬೌದು ವಾಲಿಬಾಲ್ ಆಗಿರೋ ಖೋ ಖೋ ತುಂಬಾ ಜ್ಯಾನ್ ಜನಪ್ರಿಯವಾಗಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯ ನಿಯಮಗಳು ಬದಲಾವಣೆ ಏನಿಲ್ಲ ಎಲ್ಲ ದೂ ಒಂದು ನಿಯಮ ಅಂತ ಏನಿದೆ ಅದೇ ನಿಯಮದಿಂದಾನೆ ನ ಒಂದು ಅಡಿಯಲ್ಲಿ ನಾವು ಈ ಒಂದು ಆಟಗಳನ್ನು ನಾವು ಆಡ್ತಿರ್ತಕ್ಕಂಥದ್ದು ಯಾವುದೇ ಬೇರೆ ನಿಯಮಗಳನ್ನು ಪಾಲಿಸದೆ ಅದು ಈ ಮುಖ್ಯವಾಗಿ ಯಾವ್ಯಾವು ಪ್ರಮುಖ ನಿಯಮಗಳು ಏನಿದ್ವೋ ಅದೇ ನಿ ಅವೇ ನಿಯಮಗಳನ್ನು ನಾವು ಪಾಲ್ಸ್ತ ಪಾಲಿಸ್ತಕ್ಕಂಥ ಕೆಲಸ ಈ ಆಟಗಳಲ್ಲಿ ಕೂಡ ನಾವು ಮಾಡ್ತೇವೆ ಸೊ ನಮ್ಮ ಊ ನಮ್ಮ ಒಂದು ಊರಿನ ಭಾಗದಲ್ಲಿ ನಾವು ನೊಡೋದಾದರೆ ಈ ಕುಸ್ತಿ ಕುಸ್ತಿ ರಸ್ಲಿಂಗ್ ತುಂಬಾ ಜನಪ್ರಿಯವಾದ ಒಂದು ಆಟ ಗೇಮ್ ಅನ್ನೋ ಆಟವಾಗಿದೆ ಈ ಒಂದು ಆಟ ದೇಹ ದೇಹಗಳ ಮಧ್ಯೆ ಸರ ಸೆಣ್ಸಾಟ ಒಂದು ಕಾದು ನೋಡ್ತಕ್ಕಂಥ ಒಂದು ಆಟವಾಗಿದೆ ಈ ಒಂದು ಆಟದಲ್ಲಿ ನಾವು ಮುಖ್ಯವಾಗಿ ಏನಪ್ಪಾ ಗಮನಿಸ್ತೀವಿ ಅಂತಂದರೆ ಶಕ್ತಿಪ್ರದರ್ಶನ ಆಗಿರ್ಬೌದು ಆಗಿರ್ಬೌದು ಮತ್ತು ನಮ್ಮ ಒಂದು ಕೌಶಲ್ಯ ಪ್ರದರ್ಶನವನ್ನ ಪ್ರದರ್ಶನಗಳಾಗಿರ್ಬೌದು ಈ ಒಂದು ಆಟದಲ್ಲಿ ನಾವು ನೋಡ್ಬೌದು ನಮ್ಮ ಭಾಗದಲ್ಲಿ ನಾವು ನಾನೇ ಆಲ್ ಇಂಡಿಯಾ ಸೆಲೆಕ್ಶನಲ್ಲಿ ಹೋಗಿ ಆಡಿದ್ದು ನನ್ನ ಗೆಳೆಯರು ಗಂಗಾಧರ್ ಆಗಿರ್ಬೌದು ಕೊಟ್ರೇಶ ಆಗಿರ್ಬೌದು ಮತ್ತು ಮನು ಮತ್ತು ಸುಮಾರು ಜನ ವಿದ್ಯಾರ್ಥಿಗಳು ನಾವು ನಮ್ಮ ಒಂದು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಕಡೆಯಿಂದ ಆಲ್ ಇಂಡಿಯಾ ಆರ್ ಡಿ ಕೆ ದಿಲ್ಲಿಲಿ ದಿಲ್ಲಿ ಪಕ್ಕದಲ್ಲಿ ಇರತಕ್ಕ ಹರಿಯಾಣದಲ್ಲಿ ಹರಿಯಾಣಕ್ಕೆ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಸೊ ನಮ್ಮ ಒಂದು ಭಾಗದಲ್ಲಿ ಈ ಕುಸ್ತಿ ತುಂಬಾ ಪ್ರಸಿದ್ದಿತಿದಲ್ಲಿರ್ತಕ್ಕಂಥದ್ದು ಜನ ಜನಮನ ಗೆದ್ದ ಗೆದ್ದಿರ್ತಕ್ಕಂಥದ್ದು ಅದು ಆಟ ಅಂತೇಳಿ ಕರಿಬೌದು ಅದೇ ಶಾಲಾಮಟ್ಟದಲ್ಲಿ ಕೂಡ ಈ ಒಂದು ಕುಸ್ತಿಯನ್ನು ನೋಡ್ಬೊದಾದರೆ ಈ ಪಾಯಿಂಟ್ ಕುಸ್ತಿ ಅಂತೇಳಿ ನಾವು ನೋಡ್ತೀವಿ ಮತ್ತು ಮಣ್ಣಿನ ಕುಸ್ತಿ ಅಂತೇಳಿ ನೊಡ್ತಿ ಮ್ಯಾಟ್ ಕುಸ್ತಿಗಳು ಮಣ್ಣಿನ ಕುಸ್ತಿಗಳು ಮಣ್ಣಿನ ಕುಸ್ತಿಗಳು ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ತೀವಿ ಈ ಪಾಯಿಂಟ್ ಕುಸ್ತಿಗಳು ನಾವು ಈ ಶಿಕ್ಷಣ ಪಡೆಯುವ ಒಂದು ಸ್ಥಳಗಳಲ್ಲಿನ ಪಾಯಿಂಟ್ ಕುಸ್ತಿಗಳನ್ನು ನೋಡ್ತೇವೆ ಅದೇ ರೀತಿಯಾಗಿ ಇದು ಒಂದು ಇದೇನೋ ಒಂದು ವಿಭಿನ್ನ ರೀತಿಯ ಒಂದು ಆಟವಾಗಿದೆ ಈ ಆಟ ತುಂಬಾ ನಮ್ಮ ದೇಹಕ್ಕೆ ಆಗಿರ್ಬೌದು ಮನಸ್ಸಿಗೆ ಆಗಿರ್ಬೌದು ಮತ್ತು ನಮ್ಮ ಮುಂದಿನ ಜೀವನದ ಅಭಿವೃದ್ಧಿಗಾಗಿರ್ಬೌದು ತುಂಬಾ ಒಳ್ಳೆಯ ಒಂದು ಸಹಾಯಕವಾಗಿದೆ ಎಂದು ಹೇಳ್ಬೌದು ಈ ವಾಲಿಬಾಲ್ ಮತ್ತು ಖೋ ಖೋ ಕಬಡ್ಡಿಗಳು ನಮ್ಮ ನಮ್ಮ ಒಂದು ಜೀವನದ ಒಂದು ಭಾಗದ ಆಟಗಳು ಅಂತೇಳಿ ಕರಿಬೋದು ನಮ್ಮ ಒಂದು ದೇಹ ದಡ್ದಾಗಿರ್ಬೌದು ದೇಹ ಬೆಳವಣ್ಗೆ ಆಗಿರ್ಬೌದು ದೇಹದ ಒಂದು ಯಾವುದೇ ರೀತಿಯ ಒಂದು ಮಾನಸಿಕ ಮನ್ಸುಗಳಲಿದ್ದು ಇದ್ದಿರ್ಬೌದು ಈ ಥರದ್ದೆಲ್ಲ ಒಂದು ತೊಂದರೆಗಳಿಂದ ನಾವು ಈ ಈ ಗೇಮ್ಗಳನ್ನು ಆಡೋ ಮುಖಾಂತರ ತೊಂದರೆಗಳನ್ನ ದೂರ ಮಾಡ್ಕೋಬೌದು ಅನ್ನೋದೊಂದು ನಂಬಿಕೆ ಈ ಒಂದು ಆಟಗಳಲ್ಲಿ ಸಾಮರ್ಥ್ಯ ಇದ್ದವ್ನು ಗೆಲ್ತಾರೆ ಸಾಮರ್ಥ್ಯ ಇಲ್ದೊನು ಸೋಲ್ತಾನೆ ಅನ್ನೋದಕ್ಕಿಂತ ಪ್ರಯತ್ನ ಪಡೋದರಲ್ಲಿ ತಪ್ಪಿಲ್ಲ ಅನ್ನೋದೊಂದು ನಮ್ಗೆ ಒಂದು ಮನ್ಸಲ್ಲಿ ಇರಬೇಕು ಈ ಸ್ಥಿರಂ ಸಿದ್ಧಿಂ ಸಾಧನಂ ಅಂತೇಳಿ ಅಂತೇಳಿ ನಾವು ನೋಡ್ಬೌದು ಪತಂಜಲಿಯವರ ಮಹರ್ಷಿಗಳು ಹೇಳಿರತಕ್ಕಂಥ ಮಾತು ಈ ಒಂದು ಈ ಆಟಗಳು ಒಂದೊಳ್ಳೆ ಸುಮಾರು ಆಟಗಳನ್ನು ನಾವು ದಿನನಿತ್ಯ ಆಡ್ತಿರ್ತೀವಿ ಮಾನಸಿಕ ಆಗಿರ್ಬೌದು ದೈಹಿಕವಾಗಿ ಆಗಿರ್ಬೌದು ಸೊ ಹೀಗಾಗಿ ಸುಮಾರು ಆಟಗಳನ್ನು ನಾವು ನಮ್ಮ ನಮ್ಮ ಭಾಗದಲ್ಲೇ ಆಡ್ತೇವೆ ಪ್ರಮುಖವಾಗಿ ನಾವು ಕುಸ್ತಿ ಕ್ರಿಕೆಟ್ ಕ್ರಿಕೆಟನ್ನ ತುಂಬ ಚೆನ್ನಾಗಿ ಆಡ್ತೇವೆ ಆದರೆ ಈಗ ಅದು ಒಲಂಪಿಕಲ್ಲಿ ಇಲ್ಲ ಎದ್ರೆದ್ರು ಕಾರಣ ಸೇರ್ಪಡೆ ಆಗ್ತಿರೋದೊಂದು ಖುಷಿಯಾಗ್ತಿದೆ ಸೊ ಈ ನಮ್ಗೆ ಅದೊಂದು ಆದರೆ ಅದ್ರಲ್ಲೂ ಕೂಡ ನಾವು ಉನ್ನತವಾದ ಹೆಸರನ್ನ ಗಳಿಸ್ಬೌದು ಅದರಿಂದ ಒಂದೊಳ್ಳೆಯ ಕೆಲಸಗಳನ್ನ ಪ ಗೋರ್ ಗೌರ್ಮೆಂಟ್ ಕೆಲಸಗಳನ್ನ ಪಡಿಬೌದು ಇನ್ನಿತರವಾದಂಥ ಕೆಲಸಗಳನ್ನ ನಾವು ಮಾಡ್ತಾ ಮಾಡ್ತಾ ಮಾಡ್ತಾ ಈ ಆಟಗಳ ಕಡೆಗೆ ಗಮನ ಕೊಡ್ಬೌದು ಅಂತೇಳಿ ನನ್ನ ಒಂದು ಅನಿಸಿಕೆ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತೇನೆ